ಹಲೋ ನಮಸ್ಕಾರ ಈ ಈ ದಿನಗಳಲ್ಲಿ ವಿಪರೀತವಾಗಿ ಬಳಸುತ್ತಿರುವ ಆ್ಯಪ್ಗಳು ಯಾವ್ಯಾವಪ್ಪ ಅಂತಂತಂದರೆ ಆಲ್ಮೋಶ್ಟಲ್ಲಿ ಕಾಮನ್ ಅಗಿ ತಗೊಬೇಕ್ ಅಂತಂದರೆ ನಮ್ಮ ಭಾಗ್ದಾಗ ಎಲ್ಲ ಜನ ಫೇಸ್ಬುಕ್ಕು ಮತ್ತು ವಾಟ್ಸ್ಅಪು ಆಮೇಲೆ ಇನ್ಸ್ಟಾಗ್ರಾಮು ಆಮೇಲೆ ಟ್ವಿಟ್ರ್ ಬಳ್ಸ್ತಾರೆ ಆಮೇಲೆ ಟೆಲಿಗ್ರಾಮ ಮತ್ತು ಒಂದಿಷ್ಟು ಗೇಮ್ ಗೇಮ್ಸ್ಗಳು ಆಡ್ತಾರೆ ಮೊಬೈಲ್ ಫೋನ್ದಾಗ ಜಾಸ್ತಿ ಅಂತಂದ್ರೆ ಸ್ಮಾ ಇನ್ಸ್ಟಾಗ್ರಾಮ ಫೇಸ್ಬುಕ್ಕು ಆಮೇಲೆ ವಾಟ್ಸ್ಅಪ್ಪು ಇಂಥವು ಜಾಸ್ತಿ ಬಳಸ್ತಾರೆ ಅತಿ ಹೆಚ್ಚು ಹೆಚ್ಚಾಗಿ ಬಳ್ಸುದಂದ್ರೆ ಇವೇ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ನಾವು ನಾವು ಬಳ್ಸೋದು ಹೇಳ್ಬಕಪ್ಪ ಅಂತಂದ್ರೆ ನಾವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಎಲ್ಲ ಎಲ್ಲರೂ ಇದೇ ಸೇಮ್ ಆ್ಯಪೇ ಬಳಸ್ತೀವಿ ಆದರೂ ಈ ಸ್ಮಾರ್ಟ್ ಫೋನ್ನಾಗೆ ನಮ್ಮ ಗಮನಿಸಿರುವಂಥ ಅನ್ಕುಲಗಳ್ ಅನ್ಕೂಲಗಳು ಏನೇನು ಆಗ್ತಾವಪ್ಪ ಅಂತಂತಂದ್ರೆ

ಅದಕ್ಕೆ ಅನ್ಕೂಲವೂ ಇರ್ತಾವೆ ಅನನುಕೂಲವೂ ಇರ್ತಾವೆ ಇದು ಪ್ರಕೃತಿ ನಿಯಮ ಇದು ಹಂಗಾಗಿ ಈ ಸ್ಮಾರ್ಟ್ ಫೋನ್ಗಳು ಅಂದ್ರೆ ಈ ಸಣ್ಣ ಹುಡ್ಗುರ್ನ್ ಹಿಡ್ದು ಯಾವುದೇ ವಯ್ಸ್ನೋರ ತನಕ ಆಗಲಿ ಸ್ಮಾರ್ಟ್ ಫೋನ್ ಬೇಕು ಸ್ಮಾರ್ಟ್ ಫೋನ್ ಬೇಕು ಸ್ಮಾರ್ಟ್ ಫೋನ್ ಸ್ ಈಗ ಸಣ್ಣ ಹುಡ್ಗುರ್ ತಗೊಳ್ರಿ ನೀವು ಮನ್ಯಾಗ ಏನೋ ಅಳ್ತಿರ್ತಾವೆ ಆಮೇಲೆ ಅವಕ್ಕ ಆಡ್ಸ್ಬೇಕಾಗಿರ್ತದೆ ಅವಾಗ ಏನು ಮಾಡ್ತೀವಿ ನಾವು ಸ್ಮಾರ್ಟ್ ಫೋನ್ನ್ಯಾಗ ಏನಾರ ವೀಡಿಯೋ ಹಚ್ತಿವಿ ಏನಾರ ರೀಲ್ಸ್ ಹಚ್ಚಿ ತೋರಿಸ್ತೀವಿ ಇಲ್ಲ ಏನಾರ

ಹಾಗೆ ಬೆಳೀತಾ ಬೆಳೀತಾ ಅವು ಪ್ರೈಮರಿ ಹುಡುಗುರು ಐ ಸ್ಕೂಲ್ ಹುಡುಗುರು ಇವೂನು ವಿಪ್ರೀತ್ವಾಗಿ ಫೋನಿಗೆ ಅಡಿಕ್ಟಾಗಿ ಬಿಡ್ತಾವೆ ರೀಲ್ಸ್ ಮಾಡಿದೆ ಆಮೇಲೆ ಇಂಥವು ಈ ಶೇರ್ಚಾಟ್ನಾಗ ಇದು ಮಾಡಿದೆ ಟಿಕ್ಟಾಕ್ನಾಗ ರೀಲ್ಸ್ ಮಾಡಿದೆ ಅಷ್ಟು ಶೇರ್ ಮಾಡಿದೆ ಇದು ಮಾಡಿದೆ ಫಾಲೋವರ್ಸ್ ಗಳಿಸಿದೆ ಬರೇ ಇಂಥವು ಇದು ಮಾಡ್ತಾರೆ ಆಮೇಲೆ ಈ ಎ ಬಹಳಷ್ಟು ಅನ್ಕೂಲಗಳವೆ ಸ್ಮಾರ್ಟ್ ಫೋನ್ಗಳಿಂದ ಏನಪ್ಪ ಅಂತಂದ್ರೆ ನಾವು ವಿದ್ಯಾರ್ಥಿಗಳಾಗಿ ನಾವು ಸ್ಟೂಡೆಂಟ್ಸ್ ಇದ್ವಿ ನಾವು ನಮ್ಗೆ ಏನೋ ಒಂದು ಟಾಪಿಕ್ ಗೊತ್ತಿಲ್ಲಪ್ಪ ಅಂತಪ್ಪ ಅಂದ್ರೆ ಅದ್ರ ಬಗ್ಗೆ ಏನು ಸ್ಮಾರ್ಟ್ ಫೋನ್ ಗೂಗಲ್ನಾಗ ಹೋಗ್ಬೋದು ಕ್ರೋಮ್ ಗೂಗಲ್ನಾಗ ಹೋಗಿ ಸರ್ಚ್ ಮಾಡ್ಬೋದು ಅದು ಒಂದು ಟಾಪಿಕ್ ಬಗ್ಗೆ ಸರ್ಚ್ ಮಾಡಿದೆಪ್ಪ ಅಂದ್ರೆ ಡಿಟೇಲಾಗಿ ಎ ಟು ಝಡ್ ಏನು ಬೇಕೋ ಅದೆಲ್ಲ ಬರತ್ತೆ ಟಾಪಿಕ್ ಆ್ಯಪ್ನ್ಯಾಗ ಗೂಗಲ್ನ್ಯಾಗ ಇದು ಒಂದು ಶೈಕ್ಷಣಿಕವಾಗಿ ಒಂದು ಸ ಭಾಳ ಹೆಲ್ಪ್ ಮಾಡತ್ತೆ ಈ ಸ್ಮಾರ್ಟ್ ಫೋನ್ಗಳು ಕೆಲ್ವೊಂದು ಕಡೆ ಏನಪ್ಪ ಅಂದ್ರೆ ಈಗ ಟೀಚರ್ಗಳು ಇರ್ತಾರೆ ಅವರು ಬರಕ್ಕೆ ಆಗೋಂಗಿಲ್ಲ ಕ್ಲಾಸಿಗೆ ಕೆಲ್ವೊಂದು ಕಡೆ ಇಂಥವು ಲಾಕ್ಡೌನು ಇಂಥವು ಬಿದ್ದಿದ್ದವು ಅವಾಗ ಏನಪ್ಪ ಅಂತಂದ್ರೆ ಬೇರೆ ಕಡೆಗೆ ಎಷ್ಟೇ ದೂರ ಇದ್ರೂನುನು ಅವ್ರ ಮೊಬೈಲ್ದಾಗೇ ಆನ್ಲೈನ್ ಕ್ಲಾಸ್ ಮಾಡಿದರು ಇಂಥವು ಶೈಕ್ಷಣಿಕವಾಗಿ ಓದೋ ಓದೋರ ಸಲುವಾಗಿ ಭಾಳ ಸಹಾಯ ಆಯ್ತು ಇಂಥ ಫೋನು ಮತ್ತು ಎದಕ್ಕೆ ಹೆಲ್ಪ್ ಆಗ್ತಪ್ಪ ಅಂತಂದ್ರೆ ಈ ಮೀಡ್ಯಾಗಳು ಬರ್ತಾವೆ ನೋಡಿ ಈ ಸೋಶಲ್ ಮೀಡ್ಯ ಆ್ಯಪ್ಗಳು ಇವೆ ಎ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಇವ್ಕುರ್ ಮುಖಾಂತರ ಏನು ಮಾಡ್ತೀವಿ ಅಂದ್ರೆ ನಾವು ಯಾವುದೇ ನಮ್ಮ ಸಮಾಜದಾಗ ಯಾವುದೋ ಒಂದು ವಿಚಾರ ನಡ್ದದೆ ಈಗ ಏನೋ ಒಂದು ಜಗಳ ಆಯಿತು ಅಥವಾ ಯಾವ್ದ್ರ ಮೇಲೋ ಡಿಸ್ಕ್ರಿಮಿನೇಷನ್ ನಡೀತು ತಾರತಮ್ಯ ನಡೀತು ಜಾತಿ ಭೇದ ಭಾವ ನಡೀತು ಇಂಥವು ಏನಾರ ಆಯಿತಪ್ಪ ಅಂತಂದ್ರೆ ನಾವು ಈ ಟಿವಿ ಮುಖಾಂತರ ಅಥವಾ

ಆಮೇಲೆ ಏನಾಗೈತಪ್ಪ ಅಂತಂದ್ರೆ ಈ ಸ್ಮಾರ್ಟ್ ಫೋನಲ್ಲಿ ಮೀಡ್ಯಾಗಳು ಯೂಸ್ ಮಾಡ್ತೀವಿ ನಾವು ಅದರಿಂದ ಏನು ಸೋಶಲ್ ಮೀಡ್ಯಾದಿಂದ ಏನಾಗಿತ್ತಪ್ಪ ಅಂದ್ರೆ ಸಮಾಜದ ಕೆಳವರ್ಗದಲ್ಲಿರುವ ಜನಗಳಿಗೆ ಒಂದು ಧ್ವನಿ ಸಿಕ್ಕಂಗೆ ಆಗಿಬಿಟ್ಟೈತೆ ಅಂದ್ರೆ ಅವ್ರು ಏನೋ ಶೋಷಣೆಗೆ ಒಳಗಾಗಿರ್ತಾರೆ ಅಂಥವು ಏನು ನಾವು ನ್ಯೂಸ್ ಮುಖಾಂತರ ಸಮಾಜಕ್ಕೆ ಸಮಾಜಕ್ಕೆ ಸಮಾಜದ ಮುಂದೆ ತಂದು ಇಟ್ವಿಯಪ್ಪ ಅಂತಂದ್ರೆ ಏನು ಆಗ್ತೈತೆ ಜಾಗೃತಿಗೊಳ್ತಾರೆ ಜನಗಳು ಜಾಗೃತಿಗೊಂಡು ಈ ಥರ ತೊಂದರೆಗಳನ್ನ ಆಗದಂಗೆ ತಡಿತಾರೆ ಮತ್ತು ಸ್ಮಾರ್ಟ್ ಫೋನ್ಗಳಿಂದ ನಾವು ಏನು ಮತ್ತು ಅನ್ಕೂಲಪ್ಪ ಅಂತಂದ್ರೆ ನಾವು ಬೇರೆ ದೇಶ್ದಾಗ ಇರ್ತಾರೆ ನಮ್ಮ ಫ್ರೆಂಡ್ಸು ಅಥವಾ ನಮ್ಮ ಮನೆಯೋರು ನಮ್ಮ ತಂದೆ ತಾಯಿ ಆಗಿರ್ಬೋದು ನಮ್ಮ ಅಣ್ಣ ತಮ್ಮ ಆಗಿರ್ಬೋದು ಅವ್ರ ಅವ್ರ ಜೊತೆ ಏನು ಬೇರೆ ದೇಶದಾಗ ಫೋನ್ ಮಾಡ್ಬೋದು ವೀಡಿಯೋ ಕಾಲ್ ಮಾಡ್ಬೋದು ವೀಡಿಯೋ ಕಾಲ್ ಮಾಡಿ ಎಷ್ಟು ದೂರ ಇದ್ರೂ ಅವ್ರನ್ನ ನೋಡ್ಬೋದು ನಾವು ಇಲ್ಲೇ ಇದ್ದುಕೊಂಡು ಅಮೇರಿಕದಾಗ ಇದ್ದೋರಿಗೆ ಈ ಭಾರತ್ದಾಗ ಇದ್ದು ನಾನು ಅಮೇರಿಕದಾಗ ಇದ್ದೆನಪ್ಪ ಅಂದ್ರೆ ನಂದು ಅಣ್ಣ ಅಥ್ವಾ ದೋಸ್ತ ಅವ್ರ ಜೊತೆ ವೀಡಿಯೋ ಕಾಲ್ ಮಾಡಿ ಮಾತಾಡ್ಬೋದು ನಾವು ಒಬ್ರ ಒಬ್ರ ಮುಖ ನೋಡ್ಬೋದು ಒಬ್ರಿಗೊಬ್ರಿಗೆ ಕನೆಕ್ಟ್ ಕನೆಕ್ಟಿವಿಟಿ ಬೆಳೆಸ್ತದೆ ಇದು ಸ್ಮಾರ್ಟ್ ಫೋನು ಮತ್ತು ಏನು ಈ ಇನ್ನಿರದಂಥ ವ್ಯಾಕರಣ ಆಮೇಲೆ ಗೊತ್ತಿಲ್ಲದ ಶಬ್ದಗಳ ಅರ್ಥಗಳಾಗಲಿ ಅನೇಕ ಏನಪ್ಪ ಅಂದ್ರೆ ಸೈನ್ಸ್ ರಿಲೇಟೆಡ್ ವಿಜ್ಞಾನಕ್ಕೆ ಸಮಾಜಕ್ಕೆ ಅಥ್ವಾ ಗಣಿತ ಯಾವುದೇ ಒಂದು ಶೈಕ್ಷಣಿಕವಾಗಿ ನಾವು ಹೆಲ್ಪ್ ಇದು ಫೋನಲ್ಲಿ ಸರ್ಚ್ ಮಾಡಿದ್ರೂ ನಮಗೆ ಆನ್ಸರ್ ಸಿಕ್ಬಿಡತ್ತೆ ಜಲ್ದಿ ಮತ್ತು ಫೋನ್ಲಿಂದ್ ಏನಪ್ಪ ಅಂತಂದ್ರೆ ಅನೇ ಜಾಸ್ತಿಯೇ ಅನುಕೂಲಗಳದವೆ ಅನನುಕೂಲ್ಗಿಂತ ಅನ್ಕೂಲ್ವೂ ಅದಾವ ಇನ್ನೊಂದು ಏನು ಅನನುಕೂಲಕ್ಕೆ ಬರಬೇಕಪ್ಪ ಅಂತಂದ್ರೆ ಜಾಸ್ತಿ ಫೋನ್ ನೋಡಿದ್ರೆ ನಮ್ಮದು ಕಣ್ಣಿ ಕಣ್ಣಿಗೆ ಎಫೆಕ್ಟ್ ಆಗತ್ತೆ ಆಮೇಲೆ ಅದು ಸ್ಕ್ರೀನ್ ಈ ಸ್ಕ್ರೀನಿಗೆ ಈ ಪರದೆ ಮೇಲೆ ಜಾಸ್ತಿ ಕುಂತ್ವಿ ಅಂದ್ರೆ ನಮ್ಮ ಕಣ್ಣಿಗೆ ಎಫೆಕ್ಟ್ ಆಗತ್ತೆ ಎಫೆಕ್ಟ್ ಆಗಿ ಮತ್ತು ನಮ್ಮದು ನಮ್ಮ ಬ್ರೈನ್ ಯೂಸ್ ಮಾ ನಮ್ಮ ಮೆದುಳನ್ನು ಬಳಸಿ ನಾವು ಯೋಚನೆ ಮಾಡೋದನ್ನು ಮರ್ತು ಬಿಡ್ತೀವಿ ಇದೇ ಸೋಶಲ್ ಮೀಡ್ಯಾ ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದೇ ಒಂದು ಅರ್ಥ ಆಗಲಿ ಏನು ಟಾಪಿಕ್ ಬಗ್ಗೆ ಆಗಲಿ ಸರ್ಚ್ ಮಾಡ್ತೀವಿ ಅದನ್ನು ಬಿಟ್ಟು ನಾವು ನಮ್ಮ ಬ್ ನಮ್ಮ ಮೆದುಳನ್ನು ಬಳಸಿ ಇದು ಮಾಡಿದ್ರೆ ನಮ್ದು ಸ್ವಲ್ಪ ಇಂಟೆಲಿಜೆನ್ಸ್ ಕೆಪ್ಯಾಸಿಟಿಯನ್ನು ಜಾಸ್ತಿ ಮುಂದೆ ಓಡ್ತದೆ ಆಮೇಲೆ ಏನು ಇನ್ನೂ ಏನು ಅನನುಕೂಲ ಅಂದ್ರೆ ಕೆಲ್ವೊ ಕೆಲ್ವೊಂದು ಜನಕ್ಕೆ ಸ್ಮಾರ್ಟ್ ಫೋನ್ಗಳು ಖರೀದಿ ಮಾಡಕ್ಕೂ ಆಗಲ್ಲ ಅಂದ್ರೆ ಆರ್ಥಿಕತೆಯಿಂದ ಅವರು ಕೆಳಗೆ ಇರ್ತಾರೆ ಅವರು ಅಂಥೋರಿಗೆ ಖರೀದಿ ಮಾಡಕ್ಕೆ ಆಗಲ್ಲ ಅಂಥೋರಿಗೆ ಈ ಆನ್ಲೈನ್ ಕ್ಲಾಸ್ ಇಂಥವು ಕೇಳ್ಬೇಕ್ ಅಂದ್ರೆ ಆರ್ಥಿಕವಾಗಿ ಕೆಳಗೆ ಕೆಳಗೆ ಇರ್ತಾರೆ ಅವರು ಅಂಥೋರಿಗೆ ಖರೀದಿ ಮಾಡ್ಲಿಕ್ಕೆ ಆಗಲ್ಲ ಇದೊಂದು ಅನನುಕೂಲ ಅಂದ್ರೆ ಕೆಲ್ವೊಂದು ಕಡೆ ಜಾಸ್ತಿ ಮಳೆ ಇರ್ತದೆ ಅಂಥಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಂಥ ಎಲೆಕ್ಟ್ರಿಸಿಟಿ ಪವರ್ ಕಟ್ ಆಗತ್ತೆ ಅಂಥಲ್ಲಿ ನೆಟ್ವರ್ಕ್ ಬರಲ್ಲ ಇಂಥಲ್ಲಿನ ಮೊಬೈಲ್ ಏನು ಯೂಸ್ ಆಗಲ್ಲ ಅಂಥಲ್ಲಿ ಮತ್ತು ಏನಪ್ಪ ಅಂದ್ರ್ ಮೊಬೈಲ್ ಅನೇಕ ಬೇರೆ ಬೇರೆ ಕೆಟ್ಟ ವಿಚಾರಗಳಿಗೆ ಯೂಸ್ ಮಾಡ್ತಾರೆ ಆಮೇಲೆ ಸುಳ್ಳು ಸುದ್ದಿ ಹಬ್ಬಿಸೋದು ಬೇರೆ ಅವ್ರದ್ದು ಈಗಿನ ನ್ಯೂಡಿಟಿ ಇಂಥವು ಆರ್ಟಿಫಿಷಲ್ ಇಂಟೆಲಿಜೆನ್ಸಿ ಬಳಸಿ ಏನು ಮಾಡ್ತಾರೆ ಅಂದ್ರೆ ಬೇರೆ ಅವ್ರಿಗೆ ಸ್ಕ್ಯಾಮ್ ಮಾಡಿದೆ ಮೋಸ ಮಾಡಿದೆ ಇಂಥವು ಬೇರೆ ಅವ್ರ ಮುಖವನ್ನು ಬಳಸ್ಕೊಂಡು ಬೇರೆ ಅವ್ರ ಧ್ವನಿಯನ್ನು ಬಳಸ್ಕೊಂಡು ಬ್ಲಾಕ್ಮೇಲ್ ಮಾಡಿದೆ ಇಂಥವು ಅಂದ್ರೆ ಜಾಸ್ತಿಯೇ ಸಮಾಜದಾಗ ಮೋಸ ಅವು ನಡೀತಾ ಸ್ಮಾರ್ಟ್ ಫೋನ್ನಿಂದ ಇನ್ನೂ ಏನತ ಆಗ್ತದಪ್ಪ ಅಂತಂದ್ರೆ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ ಅದನ್ನು ಬಿಟ್ಟಿರೋಕ್ಕೇ ಆಗಲ್ಲ ಇನ್ನೂ ಒಂದು ಏನು ಮೊನ್ನೆ ಒಂದು ಸಿಚ್ವೇಶನ್ ಏನು ನಡೀತು ಅಂದ್ರೆ ಘಟನೆ ಅತಿ ಹೆಚ್ಚಾಗಿ ಫೋನ್ ಬಳಸಿದ್ದರಿಂದ ಹುಡ್ಗನ ಕೈ ಏನು ನಡುಗ್ತಾ ಇತ್ತು ನಡುಗಿ ಏನು ಅವ್ನಿಗೆ ಕೈ ಕರೆಕ್ಟ್ ಆಗಿ ಹಿಡಿಲಿಕ್ಕೆ ಆಗಲಿಲ್ಲ ನಾವು ಇದು ನ್ಯೂಸ್ನ್ಯಾಗ ನೋಡಿದ್ವಿ ಇನ್ನೂ ಅನೇಕ ಭಾಳ ಅನನುಕೂಲಗಳವೆ ಇಷ್ಟು ಹೇಳಿ ಇಷ್ಟ ಹೇಳ್ತಿನ್ ನಾನು